ನನ್ನ ಫಶ್ಟ್ ಪ್ರೋಡಕ್ಟ್ ಬಂದು ಜೀನ್ಸ್ ನಾನು ಫಸ್ಟ್ ಜೀನ್ಸ್ ಆರ್ಡ್ರ್ ಮಾಡಿದ್ದು ಆನ್ಲೈನಲ್ಲಿ ಮತ್ತು ಖುಷಿ ವಿಚಾರ ಏನಂದರೆ ನಾನು ಆರ್ಡ್ರ್ ಮಾಡಿದಾಗ ಆಫರಲ್ಲಿ ಸಿಕ್ಕಿದ್ದು ನನಗೆ ಕಮ್ಮಿ ಬೆಲೆಗೆ ಸಿಕ್ಕಿತು ಮತ್ತು ಅದು ತುಂಬ ಇಷ್ಟ ಆಯಿತು ನನಗೆ ಚೆನ್ನಾಗಿತ್ತು ಕೂಡ ಅದ್ರ ಬಣ್ಣ ಬಂದು ಕಪ್ಪು ಜೀನ್ಸ್ ಅಷ್ಟೆ